ಮೊಬೆಲ್ಲು ಯಾಪು ಅಂತಂದರೆ ಈಗ ಯೂಟೂಬು ಯೂಟೂಬಲ್ಲಿ ಈ ನೋಡೋರು ಇದಕ್ಕಿಂತ ಅದರಲ್ಲಿ ಮಕ್ಕಳು ಭಾಳ ಯೂಸ್ ಮಾಡ್ತಾರೆ ಮಕ್ಕಳು ಯೂಸ್ ಮಾಡೋದೆಂದ್ರೆ ಚಿಂಟು ಜೈ ಭೀಮ್ ಈ ಥರ ಇದರಿಂದ ಎಲ್ಲ ಮಕ್ಕಳು ಭಾಳ ಯೂಸ್ ಮಾಡ್ತಾರೆ ಫ್ರೆಂಡ್ಸ್ಗಳು ಇದರಲ್ಲೆಂತಂದ್ರೆ ಈವಾಗ ವಾಟ್ಸಪ್ಪು ವಾಟ್ಸಪ್ಪು ಅಂದರೆ ಸ್ಟೇಟಸ್ಗಳಿಗೆ ಹಾಕಿದರೆ ನಮ್ಮ ಫ್ರೆಂಡ್ಸ್ಗಳೆಲ್ಲ ನೋಡ್ತಾರೆ ಹುಡುಗಿಯರು ನೋಡ್ತಾರೆ ಒಳ್ಳೊಳ್ಳೆ ಫೋಟೋಗಳು ಹೊಡೆದು ಹಾಕೋದು ಒಳ್ಳೊಳ್ಳೆ ಪ್ಲೇಸ್ಗಳಿಗೋಗಿ ವೀಡ್ಯೋ ಮಾಡಾಕೋದು ಜಲ್ದಿ ವಾಟ್ಸಾಪ್ಪಿಂದ ಸ್ವಲ್ಪ ಚೆನ್ನಾಗಿದೆ ವೀಡ್ಯೋ ಕಾಲಲ್ಲಿ ವೀಡ್ಯೋ ಕಾಲ್ ಮಾಡಿ ನೋಡ್ಬೋದು ವೀಡ್ಯೋ ಕಾಲೂ ಮಾಡೋದು ನೋಡೋದ್ರಿಂದ ಎಷ್ಟೇ ದೂರ ಇದ್ದರೂ ಪಕ್ಕದಲ್ಲೇ ಇದ್ದಾರೆ ಅನ್ನೋ ಒಂದು ಇದಿರುತ್ತೆ ಮತ್ತೆ ನಾನು ಅಲ್ಲಿ ಅದೀನಿ ಇಲ್ಲಿ ಅದೀನಿ ಅಂತ ಹೇಳ್ತಾರೆ ಕಾಲ್ ಮಾಡಿ ಹೇಳಿದ್ರೆ ಅದೇ ವಾಟ್ಸಾಪ್ಪಲ್ಲಿ ವೀಡ್ಯೊ ಕಾಲ್ ಮಾಡು ನೀನು ಅಂತಂದರೆ ವೀಡ್ಯೊ ಕಾಲ್ ಮಾಡಿ ನೋಡಿದರೆ ಎಲ್ಲಿ ಇದ್ದಾರೆ ಯಾವ ಪ್ಲೇಸಾಗಿದ್ದಾರೆ ಏನು ಮಾಡ್ತಿದ್ದಾರೆ ಅಂತಲೂ ಗೊತ್ತಾಗುತ್ತೆ ಈವಾಗ ಕಾಲ್ ಮಾಡಿದರೆ ಬರೀ ಅಲ್ಲಿದ್ದೀನಿ ಇಲ್ಲಿದ್ದೀನಿ ನಾನು ಆ ಆ ಕಡೆ ಇದ್ದೀನಿ ಈ ಕಡೆ ಇದ್ದೀನಿ ಅದೇ ವಾಟ್ಸಾಪ್ಪಲ್ಲಿ ವೀಡ್ಯೊ ಕಾಲ್ ಮಾಡಿದರೆ ಕ್ಲಿಯರಾಗಿ ಗೊತ್ತಾಗುತ್ತೆ ಇಂಥ ಜಾಗದಾಗೆ ಇದ್ದಾನೆ ಏನು ಮಾಡ್ತಿದ್ದಾರೆ ಇವನ ಫ್ರೆಂಡೇ ಆಗಲಿ ಅವನು ಫೋನ್ ಮಾಡಿ ಅಮೌಂಟ್ ಕೇಳಿದರೆ ಎ ನಾನು ಅಲ್ಲಿದ್ದೀನಿ ಇಲ್ಲಿದ್ದೀನಿ ಅಂತ ಅದೇ ವೀಡ್ಯೋ ಕಾಲ್ ಮಾಡಿದರೆ ಇಂಥ ಜಾಗದಾಗೇ ಇದ್ದಾನೆ ಅಂತ ಕ್ಲಿಯರಾಗಿ ಗೊತ್ತಾಗುತ್ತೆ ಆವಾಗ ಅವನ್ನ ಹಿಡಿಯೋಕೂ ಒಂದು ಇದಿರುತ್ತೆ ಆಮೇಲೆ ವಾಟ್ಸಪ್ಪಲ್ಲಿ ಮೆಸೇಜ್ಗಳು ಅದು ಚೆಂದ ಊಟ ಆಯ್ತಾ ತಿಂಡಿ ಆಯ್ತಾ ಅಂತಲೂ ಕೇಳ್ಬೋದು ಆಮೆಲೆ ಅದರಲ್ಲೇ ಮೆಸೇಜನ್ನು ಮಾಡ್ಬೋದು ವಾಟ್ಸಪ್ಪಲ್ಲಿ ಆಮೇಲೆ ಒಳ್ಳೊಳ್ಳೆ ಫೋಟೋಗಳು ಅವೆಲ್ಲ ತೆಕ್ಕೊಂಡು ವೀಡಿಯೊಗಳು ತೆಕ್ಕೊಂಡು ಸ್ಟೇಟಸ್ಗೆ ಹಾಕ್ಬೋದು ಡೈಲಿ ಡೈಲಿ ನಾವು ಇವಾ ಹೆಂಗೆಂಗೆ ಇರ್ತೀವೊ ಆ ಥರ ಇದ್ಕೊಂಡು ಇದು ಮಾಡ್ಬೋದು ಅಮೇಲೆ ಇನ್ಸ್ಟ್ರಾಗ್ರಾಮ್ ಇನ್ಸ್ಟ್ರಾಗ್ರಾಮಿಂದ ನಮಗೆ ಬೇಕಿರೋ ಥರ ಟಿಕ್ಟಾಕ್ ಇದನ್ನು ಮಾಡಿಕೊಂಡು ಇನ್ಸ್ಟಾಗ್ರಾಮ್ ಅಂದ್ಬಿಟ್ಟು ಆದರೆ ಇಡೀ ಇದೇ ನೋಡುತ್ತೆ ನಮಗೆ ಗೊತ್ತಿಲ್ಲದೋರೋ ಗೊತ್ತಿದ್ದೋರೂ ಎಲ್ಲರೂ ನೋಡ್ತಾರೆ ಅದು ಅದರಿಂದ ನಮಗೆ ಗೊತ್ತಿಲ್ಲದಿರೋರು ಗೊತ್ತಾಗ್ತಾರೆ ಅದು ಇನ್ಸ್ಟಾಗ್ರಾಮ್ ಅದೂ ಚೆಂದ ಆಮೇಲೆ ಫೇಸ್ಬುಕ್ಕು ಅಂದರೆ ಫೇಸ್ಬುಕ್ಕು ಅದು ಬಿಡದಿಂತ ಚೆನ್ನ ಚೆನ್ನಾಗಿ ಆದರೆ ಅದರಲ್ಲಿ ಫೇಕ್ ಅಕೌಂಟ್ಗಳೆಲ್ಲ ಮಾಡ್ಕೊಂಡು ಫೇಕ್ ಇದು ಮಾಡ್ಕೊಂಡು ಮಾಡೋದ್ರಿಂದ ಫೇಸ್ಬುಕ್ ಭಾಳನೇ ಇದಾಗುತ್ತೆ ಫೇಸ್ಬುಕ್ದಲ್ಲಿ ಸುಮ್ ಸುಮ್ಮನೆ ಯಾರ್ಯಾರೋ ಫೋಟೋಗಳು ಹಾಕೋದು ಯಾರ್ಯಾರೋ ಅವ್ರು ಬೇರೆ ಫೇಸ್ ಹಾಕ್ಕೊಂಡು ಇದು ಮಾಡ್ತಾರೆ ಫೇಕ್ ಅಕೌಂಟ್ ಒಳಗೆ ಇಂಥೋರಂತನೆ ಇದು ಮಾಡೋಕ್ಕಾಗೋದಿಲ್ಲ ಇದ್ದಿದ್ರಾಗೆ ಇದು ಯುಟೂಬು ಸಣ್ಣ ಮಕ್ಕಳಿಗೆ ಅಳೋ ಮಕ್ಕಳಿಗೆ ಜಲ್ದಿ ನಿಲ್ಲಿಸ್ಬೋದು ಅದರಲ್ಲಿ ಬರೋ ಪ್ರೋಗ್ರಾಮ್ಗಳು ಅಂತಂಥವೆ ಇರ್ತಾವೆ ಒಳ್ಳೊಳ್ಳೆ ಚಿಂಟು ಟಿ ವಿಗಳು ಚೋಟಾ ಭೀಮು ಅವೆಲ್ಲ ಹಾಕಿಕೊಂಡು ನೋಡೋದರಿಂದ ಮಕ್ಕಳು ಅಳೋ ಮಕ್ಕಳನ್ನು ನಿಲ್ಲಿಸ್ಬೋದು ನೀವು ಏನೇ ಇದು ಮಾಡಿದ್ರೂ ಅದರಲ್ಲಿ ಹೇಳೋ ಇದಕ್ಕೆ ಚೆನ್ನಾಗಿ ಬರುತ್ತೆ